ಹ್ಞೂ ಹಲೋ ರೀ ಮೇಡಮ್ ಹೌದ್ರಿ ಮೇಡಮ್ ಮೇಡಮ್ ಎಷ್ಟೊತ್ತಿಗೆ ಬೇಕು ರೀ ನಿಮಗೆ ಇವಾಗ್ರಿ ಮೇಡಮ್ ಇನ್ನೊಂದು ಕಸ್ಟಮರ್ದು ಕಾಲ್ ಬಂದಿತ್ತು ರೀ ಮೇಡಮ್ ಇವಾಗ ಆ ಕಡೆ ಸಬ್ಮಿಟ್ ಮಾಡಿ ನಿಮ್ಮ ಕಡೆ ಬರ್ತೀವಿ ರೀ ಮೇಡಮ್ ಹೌದ್ರಿ ಮೇಡಮ್ ಮೇಡಮ್ ಮೇಡಮ್ ಒಂದು ಹಾಫ್ ಆನ್ ಅವರ್ ಆಗ್ತದೆ ನೋಡಿರಿ ಮೇಡಮ್ ಸ್ವಲ್ಪ ಹಂಗೇನ್ರಿ ಮೇಡಮ್

ಮೇಡಮ್ ನಿಮ್ಮ ತಿಂಗ್ಳೊಳಗೆ ಎಷ್ಟು ಸಿಲಿಂಡ್ರ್ ಬೇಕಾಗ್ತವ್ರಿ ಮೇಡಮ್ ನಿಮ್ಗೆ ಎರಡು ಎರಡು ತಿಂಗ್ಳಿಗೆ ಒಮ್ಮೆ ಏನ್ರೀ ಮೇಡಮ್ ಆದೇ ರೀ ಮೇಡಮ್ ಅದಕ್ಕೆ ನಾನೇ ಬರ್ತೀನಿ ರೀ ನಿಮ್ದು ಡೇಲಿ ಕೊಡೋಕ ಹಾಂ ರೀ ಏನ್ರ ಇದ್ರೆ ಇದಕ್ಕೆ ಕಾಲ್ ಮಾಡಿರಿ ಮೇಡಮ್ ನೆಕ್ಸ್ಟ ಹೌದ್ರಿ ಮೇಡಮ್ ಆಯ್ತು ಆಯ್ತು ತಗೋಳ್ರಿ ಮೇಡಮ್ ನೀವು ರೆಗ್ಯುಲರ್ ಕಸ್ಟಮರ್ ಇದೀವಿ ಅಂತ ನಾನು ನಿಮ್ಮಸಲ್ವಾಗಿ ಇದು ಮಾಡ್ಲತ್ತೀವಿ ಮೇಡಮ್ ಅಡ್ರೆಸ್ ಹೇಳ್ರಿ ಮೇಡಮ್ ಹಾಂ ರೀ ಮೇಡಮ್ ಅದು ಸ್ಟ್ರೇಟ್ ರೋಡ್ ರೀ ಮೇಡಮ್

ಹಾಂ ರೀ ಮೇಡಮ್ ಅಲ್ಲಿ ತ್ರೋಡ್ದ ತ್ರೋಡದ ರೋಡ್ ಅದ ನೋಡಿರಿ ಮೇಡಮ್ ಅದು ಕ್ರಾಸಿಗೆ ಇದೇನ್ರಿ ಹಾಂ ರೀ ತರ್ಡ್ ಫ್ಲೋರ್ ರೀ ಮೇಡಮ್ ಮೇಡಮ್ ತರ್ಡ್ ಫ್ಲೋರಿಗೆಲ್ಲ ತರೋಕ್ಕಾಗಲ್ ನೋಡಿರಿ ಮೇಡಮ್ ಇಲ್ರಿ ಮೇಡಮ್ ತರ್ಡ್ ಫ್ಲೋರಿಗೆ ಅನ್ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದ್ ರೀ ಮೇಡಮ್ ಮೇಡಮ್ ಫೈ ಹಂಡ್ರೆಡ್ ತನಕ ಆಗ್ತದೆ ರೀ ಫೋರ್ತ್ದಲ್ಲ ರೀ ಮೊದ್ಲಿಗೆ ನಿಮ್ದು ಥರ್ಡ್ ಏನು ಫೋರ್ತ್ ರೀ ಮೇಡಮ್ ಫೋರ್ತ್ ರೀ ಹ್ಞೂ ಮೇಡಮ್ ಚಾರ್ಜ್ ಆಗ್ತದ್ರಿ ಮೇಡಮ್ ಮೇಡಮ್ ಫೈ ಹಂಡ್ರೆಡ್ ಆಗ್ತದೆ ರೀ ಮೇಡಮ್ ಐವತ್ತು ರೀ ಮೇಡಮ್ ಮೇಡಮ್ ಅಷ್ಟು ಕಮ್ಮಿ ಅಂದ್ರೆ ಹೆಂಗ್ರಿ ಮೇಡಮ್ ಒಂದು ಟೂ ಹಂಡ್ರೆಡ್ ಮಾಡಿರಿ ಮೇಡಮ್ ಲಾಸ್ಟ ಹಂಗೆ ರೀ ಮೇಡಮ್ ನೀವು ಏನು ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದೀರಂತ ನಿಮ್ಗೆ ಕೇಳಾತೀನಿ ಮೇಡಮ್ ನೆಕ್ಸ್ಟ್ ಟೈಮ್ ಏನ್ರ ಥರ್ಡ್ ಫ್ಲೋರಿಗಿದೆ ಬರತ್ತಂದ್ರೆ ಜಾಸ್ತಿ ಚಾರ್ಜ್ ಮಾಡ್ತೀವಿ ನೋಡ್ರಿ ಮೇಡಮ್ ಈಸಲ ಬರ್ತೀನಿ ರೀ ಮೇಡಮ್ ಆಯ್ತು ಆಯ್ತು ಆಯ್ತು ರೀ ಮೇಡಮ್ ಹಾಫ್ ಆನ್ ಹವರ್ದಾಗ ಬರ್ತೀನಿ ನೋಡ್ರಿ ಮೇಡಮ್ ಕೆಳಗ್ ನೀವು ಕೆಳಗ್ ಬಂದು ನಿಂತ್ಕೊಳ್ರಿ ಮೇಡಮ್ ಆಯ್ತು ಆಯ್ತು ರೀ ಮೇಡಮ್ ಹಾಫ್ ಆನ್ ಹವರ್ದಾಗ್ ಅಲ್ಲೇ ಇರ್ತೀನಿ ನೋಡಿರಿ ಆಯ್ತು ಆಯ್ತು ರೀ ಮೇಡಮ್ ಬಂದ್ರು ಬಂದ್ರು ಮೇಡಮ್ ನಾನು ಹಾಫ್ ಆನ್ ಹವರ್ದಾಗ್ ಬರ್ತೀನಿ ನೋಡಿರಿ ಮೇಡಮ್ ಆಯ್ತು ಆಯ್ತು ರೀ